ನಮ್ಮ ಪ್ರದೇಶದಲ್ಲಿ ಸ್ಟೇಡಿಯಮ್ ಜೂನಿಯರ್ ಕಾಲೇಜ್ ಮೈದಾನ ತುಂಬ ಉಪಯುಕ್ತ ಗ್ರೌಂಡ್ ಅದು ತುಂಬ ಯೂಸ್ ಆಗತ್ತೆ ಸೊ ಸೌಲಭ್ಯಗಳು ಹೇಳೋದಾದ್ರೆ ಅದರಿಂದ ಒಳ್ಳೆಯ ಊಟ ಇರೋದಕ್ಕೆ ಒಂದು ವಸತಿ ಕೊಡ್ತಾರೆ ಅದರಿಂದ ತುಂಬ ಉಪಯೋಗ ಆಗುತ್ತೆ ಸೊ ರನ್ನಿಂಗ್ ಮಾಡ್ಕೊಂಡು ಬಂದ ನಂತರ ಸ್ಪೋರ್ಟ್ಸ್ ಆಡಿದ ನಂತರ ಊಟವನ್ನು ಕೊಡಲು ತುಂಬ ಆರೋಗ್ಯವಾಗಿ ಇಡತಕ್ಕದ್ದು